ಹಲೋ ಹೌದು ಏನು ಆಗಬೇಕಿತ್ತು

ಹಾಂ ಓಕೆ ಸರಿ ಹಾಂ ನಿಮಗೆ ಯಾವ ಥರ ಹೂಗಳು ಬೇಕಾಗ್ಬೋದು ಮೇಡಮ್ ಹಾಂ ಹಾಂ ಹೌದು ಸರಿ ಯಾ ಎಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ಈ ಹೂಗಳು ಬೇಕಾಗ್ಬೋದು ಓಕೆ ಸರಿ ನಮ್ಮದರಲ್ಲಿ ತುಂಬ ವಿಧ ವಿಧವಾದ ಹೂಗಳ ಬೆಲೆ ಆ ಹೂಗಳಿಗೆ ತಕ್ಕ ಇದೆ ಅಂದರೆ ಈಗ ಸೇವಂತಿಗೆ ಆದರೆ ರೇಟ್ ಕಮ್ಮಿಯಿದೆ ಜಾಸ್ತಿ ಇರೋದಿಲ್ಲ ಅದಕ್ಕೆ ಸೇವಂತಿಗೆ ಗೊಂಡೆ ಹೂಗಳು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮಗೆ ಸೇಲ್ ಆಗೋದ್ರಿಂದ ಇದರಲ್ಲಿ ಕಮ್ಮಿ ಯರ ಬೆಲೆಗೆ ನಾವು ಕೊಡ್ತ ಇದ್ದೇವೆ ಹೌದು

ಅಂದರೆ ಹಾಂ ಹೌದು ಒಂದು ಎಷ್ಟು ಅಂದರೆ ಕೆ ಜಿ ಲೆಖ್ಖದಲ್ಲಿ ನಾವು ಕೊಡ್ತೇವೆ ಹೂಗಳನ್ನು ಒಂದು ಒಂದು ಕಿಲೊ ಕೆ ಜಿಗೆ ಇಷ್ಟು ಅಂತ